ಲಾಕ್ಡೌನ್ನಲ್ಲಿ ಎಲ್ಲ ಹೊರ್ಗಡೆಯಿಂದ ನಮ್ಮ ಅಣ್ಣನ ಮಕ್ಕಳು ಎಲ್ಲ ಬಂದಿದ್ದರು ಅವ್ರ್ಗೆ ಇಲ್ಲ ದಿನ ಬೆಳಗ್ಗೆ ಸಂಜೆ ಹೊಸ ಹೊಸ ರೆಸಿಪಿ ಮಾಡ್ತಾಯಿದ್ದೋ ಮಾಡಿ ಹಾಲು ಬಾಯಿ ಅಂತ ಗೋಧಿ ಇಟ್ಟು ಅಕ್ಕಿ ಇಟ್ಟು ಅಕ್ಕಿ ನೆನೆ ಹಾಕ್ಬಿಟ್ಟು ಹಾಲು ಬಾಯಿ ಅದನ್ನ ಬೆಲ್ಲ ಹಾಕಿ ತಿರುಗಿ ಅದೆಲ್ಲ ಮಾಡ್ತಿದ್ದೋ ಚಿಕನ್ ಫ್ರೈಗಳು ಆಮೇಲೆ ಚಿಕನ್ ಫ್ರೈಯಿ ದೊ ಇಡ್ಲಿ ರೊಟ್ಟಿಗಳು ತುಂಬ ಇಷ್ಟ ಅವ್ರಿಗೆ ಅಕ್ಕಿ ರೊಟ್ಟಿ ದೋಸೆ ಬೆಳಗ್ಗೆ ಸಂಜೆ ಮೂರು ಟೈಮುವೇ ಹದ್ನೈದು ದಿನಗಂಟ ಎಲ್ಲ ಇಲ್ಲೇ ಇದ್ಬಿಟ್ರು ಅದು ಇದಾಗಿಬಿಟ್ಟಾಗ ಬಂದು ಎಲ್ಲನೂ ಎಲ್ಲ ಥರದ್ದು ಮಾಡೋಕ್ಕೆ ಬರದೇ ಬರೋವು ಎಲ್ಲವೂ ಅಡುಗೆ ಮಾಡಿದೆ ಆಮೇಲೆ ಈರುಳ್ಳಿದು ಪ ಸಾಂಬಾರು ಅವೆಲ್ಲ ತುಂಬ ಇಷ್ಟ ನಮ್ಮ ಹುಡುಗುರಿಗೆ ಅವ್ರಿಗೆಲ್ಲ ಮಾಡಿದೆ ನನ್ನ ಮಗಳು ಬಂದಿದ್ದಳು ಅವ್ಳಿಗೆಲ್ಲ ಟ ಬಾತ್ಗಳು ಅವು ಭಾಳ ಇಷ್ಟ ಅದನ್ನೂ ಮಾಡ್ತಿದ್ದೆ ಎಲ್ಲನೂ ನೆಲ್ಲೂರಿಂದ ಬಂದಾಗ ಅವ್ಳಿಗೆ ಖಾರ ತಿನ್ನೋದು ಅವರು ಸಪ್ಪೆ ಅಲ್ಲಿ ತುಂಬ ಖಾರ ಬೇಕು ಅವ್ಳಿಗೆ ಇಲ್ಲಿ ಬಂದಾಗೆಲ್ಲ ಬಾತ್ಗಳು ಎಲ್ಲನೂ ಮಾಡ್ತಿದ್ದೆ ವಡೆ ಕಂಡರೆ ತುಂಬ ಇಷ್ಟ ಕಡಲೇಬೇಳೆ ವಡೆ ಅವೆಲ್ಲ ನಾನೇ ರೆಸಿಪಿ ಅವ್ಳು ನಾನೇ ಎಲ್ಲೂ ನೋಡ್ತಿರಲಿಲ್ಲ ನಾನೇ ಮಾಡಿ ಬಡಿಸ್ತಿದ್ದೆ ಬೆಳಗ್ಗೆ ಮಧ್ಯಾಹ್ನ ಮುದ್ದೆಗಳು ರಾಗಿ ರೊಟ್ಟಿ ಪ್ರತಿಯೊಂದುವೇ ಅದು ಮುಗಿಯೋ ತನಕ ತುಂಬ ಥರ ಅಡುಗೆ ಮಾಡಿ ಬಡಿಸಿವ್ನಿ ತುಂಬ ಒಳ್ಳೆಯದಾಯ್ತು ಅದು ಅವರು ಊಟ ಮಾಡಿ ಬಂದು ಚೆನ್ನಾಗಿದೆ ಅಂತ ಹೇಳಿದ್ರು ನಮಗೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಹೋಗೋರು ಆಟ ಹೊರ್ಗಡೆಗೆಲ್ಲೂ ಹೊರ್ಗಡೆ ಅಷ್ಟು ಹೋಗ್ತಿರ್ಲಿಲ್ಲ ಮನೆಯಲ್ಲೇ ಇರೋರು ಎಲ್ಲ ಎಲ್ಲ ಥರ ಆಟವೂ ಆಟ ಆಡ್ಕೊಂಡು ರೆಸಿಪಿಗಳು ಮಾಡಿ ಏನು ನಮ್ಮ ಅಮ್ಮ ಏನು ಮಾಡ್ತಿದ್ದರು ನಮ್ಮ ತಾಯಿ ಅದನ್ನು ಪ್ರತಿಯೊಂದುವೇ ಮಾಡಿದೆ ವಡೆಯಿಂದ ಒಬ್ಬಟ್ಟಿಂದ ಪ್ರತಿಯೊಂದು ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಎಲ್ಲನೂ ಮಾಡಿದ್ದೀನಿ ಅವ್ರಿಗೆ ಹಾಲು ಹಾಲು ಬಾಯಿ ಭಾಳ ಇಷ್ಟ ಅದನ್ನೆ ಎರ್ಡು ಮೂರು ಸಾರಿ ಮಾಡಿದ್ದೀನಿ ಆಮೇಲೆ ನಾಮ್ದಲ್ಗೆ ಅಕ್ಕಿ ಇದು ಹೆಸ್ರು ಬೇಳೆ ಎ ಕಡಲೆಬೇಳೆ ಎಲ್ಲ ತೊಳೆದು ಬೆಲ್ಲ ಕಾಯಿ ಹಾಕಿ ಹಿಟ್ಟು ಮಾಡಿ ಅದನ್ನು ತಟ್ಟೋದು ಕಾಯಿ ತುರಿ ಹಾಕಿ ಅದಂತೂ ನಮ್ಮ ಹುಡ್ಗರ್ಗೆ ಭಾಳ ಇಷ್ಟ ತಿಂತಿದ್ದರು ಆಮೇಲೆ ಮೆಂತ್ಯದ ಹಿಟ್ಟು ಮೆಂತ್ಯ ಹಸಿಟ್ಟು ಹೊಡೆಸ್ಬಿಟ್ಟು ಮೆಂತ್ಯದ ಹಿಟ್ಟು ಮಾಡಿಕೊಡ್ತಿದ್ದೆ ಹದ್ನೈದು ದಿನಗಂಟ ಅಷ್ಟು ಥರ ಮಾಡಿದ್ದೀನಿ ತುಂಬ ಭಾಳ ಚೆನ್ನಾಗಿ ಮಾಡಿದ್ದೆ ಅಲ್ಲಿಂದ ಅಲ್ಲಿ ಹೊರ್ಗಡೆ ಇನ್ನೆಲ್ಲೂ ಹೊರ್ಗಡೆ ಹೋಗಿಲ್ಲ ಅಲ್ಲೇ ನಮ್ಮನೆ ಒಳಗೆ ಆಟ ಆಡೋರು ಪ್ರತಿ ಒಂದೂ ಅದು ಇದು ಕ್ ಹಳೆ ಕಾಲದ ಎಲ್ಲವೂ ನೆನಪಿಸೋರು ನಮ್ಮ ಅಪ್ಪ ಅಮ್ಮ ಮಾಡ್ತಿದ್ದಾಗ ಜೊತೆಯಲ್ಲಿದ್ದಾಗ ಎಲ್ಲ ಥರದ್ದು ಮಾಡಿ ಅಡಿಗೆ ಮಾಡಿ ಅವ್ರದ್ದೆಲ್ಲನೂ ನೆನ್ಸ್ಕೊಂಡು ಮಾಡಿ ಹಾಕ್ಕೊಡುವೆ ಚಕ್ಕುಲಿ ನಿಪ್ಪಟ್ಟು ಚಕ್ಕುಲಿಗೆ ನೀರು ಅರ್ಧ ಸೇರು ಇಟ್ಟಿಗೆ ಒಂದು ಸ್ವಲ್ಪ ಕಡಲೆ ಬೆಣ್ಣೆ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಬರ್ತದೆ ನಿಪ್ಪಟ್ಟು ಕಡಲೆಬೇಳೆ ಕಡಲೆಕಾಯಿ ಬೀಜ ಗುದ್ದಿ ಅದನ್ನ ಪೌಡ್ರ್ ಮಾಡಿ ಅದನ್ನ ಹಾಕಿ ಅದನ್ನ ಮಾಡ್ತಿದ್ದೆ ಮ್ ಕೊಬ್ಬರಿ ಮಿಠಾಯಿ ಮುಸೋರೆ ಮಾಡ್ತಿದ್ದೆ ಅಂದರೆ ಬೇರೆ ಥರದ್ದು ಇದು ಕಡಲೆ ಹಿಟ್ಟೊಂದು ಭಾಳ ಚೆನ್ನಾಗಿ ಬರ್ತಿದೆ ಅದನ್ನ ಮಾಡಿಕೊಡ್ತಿದ್ದೆ ಆಮೇಲೆ ನೀರು ಸಾರು ಅಂತ ಅವ್ರಿಗೆ ತುಂಬ ಇಷ್ಟ ಹುಡ್ಗುರ್ಗೆ ಹುಣ್ಸೆ ಹಣ್ಣು ಅದು ಹಾಕಿ ಆಡಿಸ್ಬಿಟ್ಟು ಕಾಯಿ ರುಬ್ಬಾಕ್ಬಿಟ್ಟು ಹಿಂಗು ಅವು ಒಗ್ಗರಣೆ ಕೊಡ್ತಿದ್ದೆ ಅಂದಂತೂ ಭಾಳ ಇಷ್ಟ ಪಡೋರು ಪಲ್ಯಗಳು ಬದನೇಕಾಯಿ ಆಲೂಗಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ ಬರೀ ಪುಡಿ ಹಾಕೋದು ಬದನೆಕಾಯಿ ಆಲೂಗಡ್ಡೆ ಹೆಚ್ಚಾಕ್ಬಿಟ್ಟು ಸಣ್ಣಗೆ ಅದನ್ನು ಉರ್ದು ಸಾಂಬಾರು ಪುಡಿ ಹಾಕಿ ಮಾಡಿಕೊಡುವೇ ರೊಟ್ಟಿಗೆ ಗೊಜ್ಗಳು ಟಮಟೊ ಗೊಜ್ಜು ಜಾಪಿಸ್ ಥರ ಟಮಟೊ ಹಣ್ಣು ಹಚ್ಬಿಟ್ಟು ಮೆಣಸು ಕಾಯಿ ಎಲ್ಲ ತುರಿದು ರುಬ್ಬಿಟ್ಟು ಅದು ಟಮಟೊ ಒಗ್ಗರ್ಣೆಗೆ ಹಾಕ್ಬಿಟ್ಟು ಅದನ್ನ ಮಾಡ್ತಿದ್ದೆ ಅದನ್ನ ತುಂಬ ಇಷ್ಟ ಪಡೋರು ಚಪಾತಿಗೆ ಇದು ಆಲೂಗೆಡ್ಡೆದು ಆಲೂಗೆಡ್ಡೆ ತೋವೆ ತೋವೆಗಳು ಅವು ಹೆಸ್ರು ಬೇಳೆದು ಅವು ಇವು ಎಲ್ಲ ಪ್ರತಿಯೊಂದುವೇ ಮಾಡ್ತಿದ್ದೆ ಅಲ್ಲೊಂದು ಯಾವುದು ಎಲ್ಲಿ ಯಾವುದು ರೆಸಿಪಿ ನೋಡ್ತೀನಿ ಅದೆಲ್ಲನೂ ಅಕಸ್ಮಾತ್ ಟಿವಿಲುವೇ ಯೂಟ್ಯೂಬಲ್ಲಿ ನೋಡಿ ಅದನ್ನು ಮಾಡುವೆ ನಾನು ಸ್ವಂತ ನಾನೇ ಮಾಡ್ತಿದ್ದೆ ಎಲ್ಲ ಅಲ್ಲಿಗಿಂತ ನಾನೇ ಚೆನ್ನಾಗಿ ಮಾಡ್ತಿದ್ದೆ ಅವ್ರ ಥರನೇ ನನಗೂ ಬರ್ತಿತ್ತು ಹಳೆ ಕಾಲದವೂನು ಮಾಡ್ತಿದ್ದಿದ್ದು ಎಲ್ಲ ಚ್ ತಿಂತಿದ್ದರು ತುಂಬ ಒಂಥರ ಖುಷಿ ಆಗಿತ್ತು ಲಾಕ್ ಟೌನ್ ಆದಾಗ ಎಲ್ಲ ತರಕಾರಿ ಅವು ಇವು ಎಲ್ಲ ಫ್ರೀ ಕೊಡೋರು ಪ್ರತಿ ದಿನ ಇದನ್ನ ಮಾಡಿ ಹೂಕೋಸಿಂದು ರೆಸಿಪಿಗಳು ಒಸಿ ಥರ ಮಾಡಿಲ್ಲ ನಾನು ವಡೆ ಪಕೋಡ ಬಜ್ಜಿಗಳು ಎಲ್ಲ ಥರ ಬಜ್ಜಿ ಬ್ರೆಡ್ಡಿಂದು ಎ ಪ್ರತಿಯೊಂದು ಎಲ್ಲ ಥರನೂ ಮಾಡಿ ಕೊಡ್ತಿದ್ದೆ ಮಕ್ಕಳು ತುಂಬ ಖುಷಿಯಿಂದ ತಿಂದರು ನಮ್ಮ ಅಣ್ಣನ ಮಕ್ಕಳು ನನ್ನ ತಂಗಿ ಮಕ್ಕಳು ನನ್ನ ಮೊಮ್ಮಕ್ಕಳು ಮಗಳು ಎಲ್ಲ ಒಟ್ಟಿಗೆ ಬಂದಿದ್ದರು ಹದ್ನೈದು ಜನ ಇದ್ವಿ ನಾವು ಮನೆಯಲ್ಲಿ ಎಲ್ಲರೂ ಊಟ ಮಾಡೋರು ಬರೀ ಊಟ ತಿಂಡಿದೆ ಒಂದು ಬೆಳಗ್ಗೆ ಸಂಜೆ ಇನ್ನೇನು ಪೂಜೆ ಗೀಜೆ ಏನು ಮಾಡೋಕ್ಕಾಗ್ತಿಲ್ಲ ಅದನ್ನೆ ಮಾಡಬೇಕಾಗಿತ್ತು ಅಕ್ಕ ಇದ್ದರೂ ನನ್ನ ತಂಗಿ ಇದ್ದಳು ಮೂರು ಜನರೂ ಸೇರ್ಕೊಂಡು ಮಾಡೋವ್ರು ಮನೆಯಲ್ಲೆ ಹೊರ್ಗಡೆ ಏನು ಎಲ್ಲೂ ತರ್ತಾನೂ ಇರಲಿಲ್ಲ ಹೋಗ್ತಾನು ಇರಲಿಲ್ಲ ತುಂಬ ದಿನದಿಂದ ಎಲ್ಲ ಒಟ್ಟಿಗೆ ಸೇರಿದ ಸೇರಿದ್ದೆವಲ್ಲ ಚೆನ್ನಾಗಿ ಮಾಡಿದ್ದೋ